ಹ್ಞೂ ಹೇಳಿ ಸರ್ ಏನಾಗಬೇಕಿತ್ತು ಹ್ಞೂ ಹೇಳಿ ಸರ್ ಏನಾ ಏನಾಗಬೇಕಿತ್ತು ಓ ನೀವು ಟೂರಿಸ್ಟಾ ಸರ್ ನೀವು ಅಂದರೆ ಗದಗಿನಲ್ಲಿ ಏನು ನೋಡ್ಬೇಕಂತ ಮಾಡಿದ್ದೀರ ಪ್ಲೇಸ್ಗಳು ನೋಡಬೇಕಾ ಹಿಸ್ಟೋರಿಕಲ್ ಪ್ಲೇಸ್ಗಳು ಏನಿವೆ ಐತಿಹಾಸಿಕ ಪ್ಲೇಸ್ಗಳೇನು ಇವೆಲ್ಲವೂ ನೋಡ್ಬೇಕಂತ ಮಾಡಿದ್ದೀರಾ ಸರ್ ಹಾಗಾದರೆ ಸಿ ನಮ್ಮ ಗದಗಿನಲ್ಲಿ ಬಂದು ಸಿಕ್ಕಾಪಟ್ಟೆ ಐತಿಹಾಸಿಕ ಸ್ಥಳಗಳಿದ್ದಾವೆ ಸರ್ ಒಂದು ವೀರ ನಾರಾಯಣ ಗುಡಿ ಆಗಿರ್ಬಹುದು ಇನ್ನೊಂದು ತ್ರಿಕೋಟೇಶ್ವರ ಗುಡಿ ಅಂತ ಇದೆ ಜಾಶೆ ಇಲ್ಲ ಸರ್ ಇನ್ನೂ ಸಿಕ್ಕಾಪಟ್ಟೆ ಇದೆ ಗದಗಿನಲ್ಲಿ ಝೂ ಕೂಡ ಒಂದಿದೆ ಇನ್ನೊಂದು ಸಾಲುಮರದ ತಿಮ್ಮಕ್ಕ ಪಾರ್ಕ್ ಕೂಡ ಇದೆ ಅದೇ ರೀತಿ ಭೀಷ್ಮ ಕೆರೆ ಅಂತ ಇದೆ ಕಪ್ಪತ್ತ ಗುಡ್ಡವೂ ಇದೆ ಸರ್ ಹೀಗೆ ಇನ್ನೂ ಇನ್ನೂ ಹಲ್ವಾರು ಪ್ರದೇಶಗಳು ಅದಾವ ಸರ್ ಐತಿಹಾಸಿಕ ಪ್ರ ಸ್ಥಳಗಳು ಅದಾವ ಹ್ಞೂ ಸರಿ ಸರ್ ತೋರಿಸ್ತೀವಿ ಬನ್ನಿ ಎಷ್ಟು ಒಂದು ವಾರ ಇರ್ತೀರಾ ಸರ್ ನೀವು ಇಲ್ಲಿ ಇದ್ದಾವೆ ಸರ್ ಗದಗಿನಲ್ಲಿ ತುಂಬ ರೆಸ್ಟೋರೆಂಟ್ಗಳಿವೆ ಹಾಂ ಎಲ್ಲ ರೀತಿ ಫೆಸಿಲಿಟಿಗಳು ಸಹಿತ ನಿಮ್ಗೆ ಸಿಗ್ತಾವೆ ಅಲ್ಲಿ ನೀವು ಒಂದು ವಾರ ಅಲ್ಲ ಇರೋದು ಹಾಂ ಒಂದು ವಾರ ಅಂದರೆ ನಿಮಗೆ ಗದಗ್ನಲ್ಲಿ ತುಂಬ ಪ್ರಸಿದ್ಧವಾಗಿರುವಂಥ ಒಂದು ಇದೆ ಸರ್ ಹೋಟೆಲ್ ಇದೆ ಅದು ಶಿವಾನಿ ಹೋಟೆಲ್ ಅಂತ ಇದೆ ಬೇಕಾದರೆ ನೀವು ಅಲ್ಲಿಗೆ ಹೋಗ್ಬೋದು ಅಲ್ಲಿ ಒಂದು ವಾರ ಕೂಡ ನೀವು ಇರ್ಬೋದು ಅದು ಹಾಂ ಯಾವ್ದ್ರದ್ದು ಸರ್ ಅಂದರೆ ಎಲ್ಲ ಪ್ಲೇಸ್ಗಳಿಗೊಂದು ಫೀಸ್ ಇಲ್ಲ ಕೆಲವೊಂದು ಇಷ್ಟಕ್ಕೆ ಅಷ್ಟೇ ಪಾವತಿ ಮಾಡೋದು ಇರುತ್ತೆ ಮಿಕ್ಕಿದ್ದನ್ನೆಲ್ಲ ಫ್ರೀನೆ ಇರುತ್ತೆ ಸರ್ ನಮಗೆ ಹಾಗಾದರೆ ನೀವು ಬನ್ನಿ ಸರ್ ನೀವು ಗದಗ ಬಂದಮೇಲೆ ಕ್ವಾ ನಮಗೆ ಫೋನ್ ಮಾಡಿ ನಾನು ನಿಮಗೆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲೇ ಬಿಟ್ಟು ನಿಮಗೆ ಒಬ್ಬ ಗೈಡನ್ನು ಕೊಡಿಸೇ ಸ ಕೊಡ್ತೀವಿ ಹ್ಞೂ ಸರಿ ಆಯಿತು ಬನ್ನಿ